ಸಾಹಿತ್ಯ ಮತ್ತು ಕಾವ್ಯಗಳಲ್ಲಿ ಕನ್ನಡ ಭಾಷೆಗಳನ್ನು ಬಳಸಿಕೊಳ್ಳಲಾಗುವುದು ನಿಜ ಯಾಕೆಂದರೆ ಕನ್ನಡಕ್ಕೆ ಸುಮಾರು ವರ್ಷಗಳ ಇತಿಹಾಸವೇ ಇದೆ ಕನ್ನಡದ ಬಗ್ಗೆ ಯಾರ ಬಳಿ ಕೇಳಿದರೂ ಎಲ್ಲರೂ ಉತ್ತರವನ್ನು ನೀಡಲು ಸಿದ್ಧರಾಗಿರುತ್ತಾರೆ ಕನ್ನಡ ತುಂಬ ಬೆಳೆಯುತ್ತಿರುವ ಒಂದು ಭಾಷೆಯಾಗೂ ಇದೆ ಕನ್ನಡವನ್ನು ಕಲಿತವರು ಎಂದೂ ಕನ್ನಡವನ್ನು ಮರೆಯಲಾರರು ಅದೇ ರೀತಿ ಸಾಹಿತ್ಯದಲ್ಲಿ ಕನ್ನಡವನ್ನು ತುಂಬ ಬಳಸಿಕೊಳ್ಳುತ್ತಾರೆ ಸಾಹಿತ್ಯ ಎಂದರೇನು ಸಾಹಿತ್ಯ ಎಂದರೆ ಒಂದು ರಚನೆಯ ಬಗ್ಗೆ ತಿಳಿಸುವುದು ಯಾವ ಒಬ್ಬ ಕವಿ ತಮ್ಮ ರಚನೆಯ ಮೂಲಕ ತನ್ನನ್ನು ವ್ಯಕ್ತಪಡಿಸಿಕೊಳ್ಳುತ್ತಾನೋ ಅವನು ಸಾಹಿತ್ಯ ಮತ್ತು ಕಾವ್ಯಗಳನ್ನು ಬಳಸಿಕೊಳ್ಳುತ್ತಾನೆ ಕಾವ್ಯ ಎಂದರೇನು ಕಾವ್ಯ ತನ್ನ ಒಳಗಿರುವ ಎಲ್ಲ ವಿಷಯಗಳನ್ನು ಒಂದು ಲೇಖನದ ಮೂಲಕ ಒನ್ ವ್ಯಕ್ತಪಡಿಸುವುದೇ ಕಾವ್ಯ ಕಾವ್ಯಗಳಲ್ಲಿ ಒಂದೊಂದು ರೀತಿಯ ವಿಶೇಷವಾದ ಗುಣಗಳನ್ನು ನಾವು ವ್ಯಕ್ತಪಡಿಸುತ್ತೇವೆ ಕಾವ್ಯಗಳಿಗೆ ಕೊಟ್ಟ ಮಹತ್ವ ಮತ್ತು ಸಾಹಿತ್ಯಗಳಿಗೆ ಕೊಟ್ಟ ಮಹತ್ವವನ್ನು ನಿಮಗೆ ಗೊತ್ತಿದೆ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ಸಾಹಿತ್ಯದ ಬಗ್ಗೆ ತುಂಬ ಅಪಾರವಾದ ನಂಬಿಕೆ ಮತ್ತು ಅದಕ್ಕೆ ತುಂಬಾ ಪ್ರಾಸಶ್ಯತೆಯನ್ನು ಕೊಡುತ್ತಾರೆ ಕನ್ನಡವು ಒಂದು ರೀತಿಯ ಬೆಳೆಯುವ ಭಾಷೆಯಾಗಿದ್ದು ಕನ್ನಡವು ಇಂದಿಗೆ ಇಂದಿನ ಎಲ್ಲ ಜನಾಂಗದವರು ಕಲಿಯಲೇಬೇಕು ಯಾವ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಇರುತ್ತಾನೋ ಅವನು ಸಾಹಿತ್ಯ ಕಾವ್ಯಗಳನ್ನು ಕಲಿತಿರಬೇಕು ಯಾವ ದೇಶದಲ್ಲಿ ನಾವಿರುತ್ತೇವೋ ಆ ದೇಶದ ಸಾಹಿತ್ಯ ಸಂಸ್ಕೃತಿ ಎಲ್ಲವನ್ನೂ ಕಲಿಯುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ಸಾಹಿತ್ಯ ಕಾವ್ಯದಲ್ಲಿ ಕನ್ನಡ ಭಾಷೆಯನ್ನು ತುಂಬ ತುಂಬ ಬಳಸಿಕೊಳ್ಳಲಾಗಿದೆ ಹಾಗಾಗಿ ಯಾರು ಎಂದಿಗೂ ಕನ್ನಡ ಭಾಷೆಯನ್ನು ನಾವು ಬೇಡ ಎಂದು ಪರಿಗಣಿಸಬಾರದು ಹಾಗಾಗಿ ಕನ್ನಡವೇ ನಮ್ಮ ಭಾಷೆ ಎಂಬುದನ್ನು ಮರೆಯಬಾರದು ಸಾಹಿತ್ಯ ಕಾವ್ಯಗಳಲ್ಲಿ ತುಂಬ ತುಂಬ ಕನ್ನಡದ ಭಾಷೆಯನ್ನು ಬಳಸಿಕೊಳ್ಳಲಾಗಿದೆ ಇದನ್ನು ತಿಳಿಸುತ್ತಾ ಹೋದರೆ ತುಂಬ ದೊಡ್ಡ ಪುಸ್ತಕವೇ ಬರೆಯಬಹುದು ಆದರೆ ನನ್ನ ಬಳಿ ಅಷ್ಟೊಂದು ಮಾಹಿತಿ ಇರದ ಕಾರಣ ನನಗೆ ತಿಳಿದ ಮಾಹಿತಿಯನ್ನು ನಾನು ಹಂಚಿಕೊಂಡಿದ್ದೇನೆ